ನಾನು ಗುಂಪಿನಲ್ಲಿ ಬಹಳಷ್ಟು ಬಾರಿ ಹೈಕಿಂಗ್ನಲ್ಲಿ ಪಾಲ್ಗೊಂಡಿದ್ದೆ ಒಬ್ಬನೇ ಸಹ ಪಾಲ್ಗೊಂಡಿದ್ದೆ ಮತ್ತು ಗುಂಪ್ನಲ್ಲಿ ಸಹ ನನ್ನ ಕಾಲೇಜ್ನಲ್ಲಿ ಇರುವ ನನ್ನ ಗೆಳ್ಯರೊಂದಿಗೆ ಎಲ್ಲರ ಜೊತೆಗೂ ಪಾಲ್ಗೊಂಡಿದ್ದೆ ನಾನು ಬಹಳಷ್ಟು ಬಾರಿ ಹೋಯ್ದಿ ಒಮ್ಮೆ ಎಂತಾಗಿತ್ತು ಅಂತಂದ್ರೆ ನಾವು ಕಾರಲ್ಲಿ ನಾವು ಸುಮಾರು ಜನ ಎಲ್ಲ ನಾವು ಕಾಲೇಜ್ ಹುಡ್ಗ್ರೆಲ್ಲ ಒಟ್ಟಿಗೆ ಹೋಗಿದ್ಯ ಒಟ್ಟಿಗೆ ಹೋದ ಮೇಲೆ ಅಲ್ಲೊಂದು ದೇವಸ್ಥಾನ ಇತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವ್ಸ್ಥಾನ್ದಲ್ಲಿ ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ಕಾಣ್ಕೆಯೆಲ್ಲ ಹಾಕಿ ಪ್ರಸಾದನೆಲ್ಲ ತಗೊಂಡು ಮತ್ತೆ ಗುಡ್ಡ ಹತ್ತಕ್ಕೆ ಹೋಪನ ಅಂತ ಹೇಳ್ಕೊಂಡು ಹೋದ್ಯ ಅಲ್ಲಿ ಎಂತಾಯ್ತು ಅಂತಂದರೆ ಎಲ್ಲರೂ ನಿಧಾನಕ್ಕೆ ಚಡ್ಡಿಯೆಲ್ಲ ಹಾಕ್ಕಂಡು ಹೈಕಿಂಗಿಗೆ ಎಂತೆಂತ ಡ್ರೆಸ್ ಬೇಕು ಮತ್ತೆ ಎಂತೆಂತ ತಗಳಕ್ಕು ಅದನ್ನೆಲ್ಲ ತಗೊಂಡು ಹೊರ್ಟಿದ್ಯ ಹಾಗೇ ಗುಡ್ಡ ಹತ್ತುತ್ತಾ ಹತ್ತುತ್ತಾ ನಿಧಾನಕ್ಕೆ ಅಲ್ಲೊಂದು ಕಾಡ್ಕೋಣ ಕಾಣ್ತು ಅದ್ಕೆ ಹೆಣ್ಣು ಮಕ್ಕಳೆಲ್ಲ ಹೆದ್ರೋದ ಅದಕ್ಕಾಗಿ ನಾವು ಗಂಡು ಮಕ್ಕಳೆಲ್ಲ ನಾವು ಸ್ವಲ್ಪ ಸೈಡಿಗೆ ಬಂದ್ಕಂಡ್ಯ ಕೊನೆಗೆ ಅದ್ರ ಪಾಡಿಗೆ ಅದು ಹೋಯ್ತು ಕೊನೆಗೆ ನಾವು ಮತ್ತೆ ಗುಡ್ಡ ಹತ್ತಕ್ಕೆ ಪ್ರಾರಂಭ ಮಾಡ್ದ್ಯ ಗುಡ್ಡ ಭಾಳ ಕಡಿದಾದ ಇತ್ತು ನಮಗೆ ಹತ್ತಕ್ಕೆ ಕೆಲವೊಬ್ರಿಗೆ ಆಗಲೇ ಇಲ್ಲ ಸ್ವಲ್ಪ ವಯಸ್ಸಾದವ್ರೆಲ್ಲ ಇದ್ದಿದ್ರಲೆ ಅದಕ್ಕಾಗಿ ನಮಗೆ ಹತ್ತಲಿಕ್ ಹಾ ನಮ್ಮ ಹಿರಿಯರಿಗೆ ನಮ್ಮ ಲೆಕ್ಚರ್ಗಳಿಗೆಲ್ಲ ಹತ್ತಲಾಗ್ಲಿಲ್ಲ ಆದ್ದರಿಂದ ಅವ್ರು ಸ್ವಲ್ಪ ಜನ ಎಲ್ಲ ಹಾಗೆ ಗುಡ್ಡ ಇಳ್ಕಂಡು ಹೋದ್ಯ ಕೊನೆಗೆ ಸ್ವಲ್ಪ ಯುವಕ ಯುವತಿ ಥರ ಇಳಿ ವಯಸ್ಸಿನ ಶಿಕ್ಷಕ್ರಿರ್ತ್ವಲ ಅವ್ರನ್ನೆಲ್ಲ ಕರ್ಕಂಡು ನಾವು ಅವ್ರ ಸಂಗಕ್ಕೆ ಅವ್ರ ಸಂಗದಿಂದ ನಾವು ಗುಡ್ಡ ಹತ್ತಕ್ಕೆ ಪ್ರಾರಂಭಿಸ್ದ್ಯ ಹಾಗೇ ಗುಡ್ಡ ಹತ್ತಕ್ಕೆ ಒಂದು ಗುಡ್ಡ ಹತ್ತಿದ್ಯ ಕೊನೆಗ್ ಅಲ್ಲಿ ಕವಳಿ ಹಣ್ಣೆಲ್ಲ ಇತ್ತು ಮುಳ್ಳು ಹಣ್ಣೆಲ್ಲ ಇತ್ತು ಅದನ್ನಷ್ಟು ತಿನ್ಕಂಡ್ಯ ಅಲ್ಲಿ ತಿಂದು ಕೊನೆಗ್ ನಿಧಾನಕ್ಕೆ ಅಲ್ಲೊಂದು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕಂಡು ಅಲ್ಲೊಂದು ಸಣ್ಣಕೊಂದು ಗುಡಿ ಟೈಪ್ ಇತ್ತು ಅಲ್ಲಿ ಎಂತ ಅಂತಂದರೆ ಅಲ್ಲಿ ಹನ್ಮಂತಂದು ಸಣ್ಣುದೊಂದ್ ಗುಡಿ ಅಲ್ಲಿ ಗುಡಿಲ್ಲಿ ಎಂತಪ್ಪ ಕೇಳಿದರೆ ಮು ಹಿಂದಿನ ಕಾಲ್ದಲ್ಲಿ ಅಲ್ಲಿ ರಾಜರೆಲ್ಲ ಅವರಿಗೆಲ್ಲ ರಾಜ್ಯನ್ನು ಆಳಿ ಆಳಿ ಆಳಿ ಆಳಿ ಬೇಜಾರಾದಾಗೆಲ್ಲ ಅಲ್ಲಿ ಬಂದು ಕುತ್ಗಂಡು ಧ್ಯಾನ ಮಾಡ್ಕಂಡು ಹನುಮಂತನಿಗೆಲ್ಲ ನಮಸ್ಕಾರ ಮಾಡ್ಕಂಡು ಕೊನೆಗೆ ಅಲ್ಲಿ ವ್ಯಾಯಾಮ ಗೀಯಾಮ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಡ ಕೊನೆಗೆ ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ಹೆಂಗೆ ಹೇಗಿದ್ದು ಅಂತೆಲ್ಲ ನೋಡ್ಕಂಡು ಅಷ್ಟರಲ್ಲೆ ಎಂತಾಯ್ತು ಅಂತಂದ್ರೆ ಉಂಬಳ ಹೇಳಿ ಅದು ಉಂಬಳ ಹೇಳಿ ಒಂದು ಒಂದು ಹುಳು ಅದು ಅದು ಕಚ್ಚಿದ್ರೆ ಗೊತ್ತೇ ಆಗದಿಲ್ಲ ಬಟ್ ರಕ್ತ ಮಾತ್ರ ಬಹಳ ಅದು ಹರ್ಕಂಡು ಹೋಗ್ತನೇ ಇರ್ತೆ ಗೊತ್ತೇ ಆಗದಿಲ್ಲ ಅದನ್ನು ಕೊಲ್ಲದಕ್ಕೂ ಆಗದಿಲ್ಲ ಅದು ಹೆಂಗೆ ಕೊಲ್ಲದಾದ್ರೂ ಒಂದು ಅದನ್ನು ಆ ಉಂಬ್ಳನ್ನು ಕಟ್ ಮಾಡ್ಬಿಟ್ರೆ ಮಧ್ಯೆ ಅದು ಎರಡೆರಡು ಉಂಬ್ಳ ಆಗೋಗ್ತೆ ಅದು ತನ್ನಿಂದ ಉಳ್ದಿದ್ದ ಭಾಗಗಳನ್ನಷ್ಟೂ ಬೆಳ್ಸ್ಕಂಡು ಎರಡು ಹುಳು ಆಕ್ತು ಮತ್ತು ಈ ಆ ಒಂದೇ ಹುಳು ಎರಡು ಜನಕ್ಕೆ ಕಚ್ಚಲಾಗ್ತೆ ಅದಕ್ಕಾಗಿ ಅದನ್ನ ಸೀಮೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಂಕಿ ಹಚ್ಬಿಟ್ರೆ ಅದು ಅವಾಗ ಸಾತ್ತೋಗ್ತೆ ಇಲ್ಲಾಂತಂದ್ರೆ ಅದು ಸತ್ತೋಗೋದೆ ಇಲ್ಯಡ ಆದ್ರಿಂದ ಸುಮಾರು ಜನಕ್ಕೆಲ್ಲ ಅದು ಕಚ್ಗಳ್ತು ಅವ್ಕೆ ಒಬೊಬ್ರು ಅಲ್ಲಿ ಮಧ್ಯೆ ದಾರಿ ಮಧ್ಯೆ ಗುಡ್ದಲ್ಲಿ ನಿಲ್ಸ್ಕಂಡು ಎಲ್ಲ ಉಂಬಳ ತೆಗೆಯಕ್ ಶುರು ಹಚ್ಚಿದ ಅದಕ್ಕೆ ಕೊನೆಗೆ ಆ ಉಂಬಳ ಕಸದಲ್ಲೆಲ್ಲ ಸುಣ್ಣದ ಬಾಟ್ಲ್ ತಗಬಂದ್ಕಂಡಿದ್ಯ ಆ ಉಂಬಳ ಕಚ್ದಲ್ಲಿ ರಕ್ತ ಹೋಗ್ತಿದ್ದೆಲ್ಲ ಸ್ ಉಂಬ್ಳ ಉಂಬಳ ಕಚ್ಚಿದಲ್ಲೆಲ್ಲ ಸುಣ್ಣ ಹಚ್ಚಿ ಹಚ್ಚಿ ಹಚ್ಚಿ ರಕ್ತ ನಿಲ್ಸೋದು ಕೊನೆಗೆ ಮತ್ತೆ ಶೂ ಎಲ್ಲ ಕರೆಕ್ಟ್ ಹಾಕ್ಕಂಡ್ವಲೆ ಕೊನೆಗೆ ಕರೆಕ್ಟ್ ಹಾಕ್ಕಂಡು ಮತ್ತೆ ಗುಡ್ಡ ಹತ್ತಕ್ಕೆ ಪ್ರಾರಂಭಿಸ್ದ್ಯ ಕೊನೆಗೆ ಗುಡ್ಡ ಹತ್ತಿ ಆದ ಮೇಲೆ ಅಲ್ಲಿ ಸ್ವಲ್ಪ ಮೇಲೆ ತುದೀಗೆ ಹೋದ್ಯ ಆದ್ರೆ ಅದು ಎಂತದು ಅಂತಂದರೆ ನಮಗೆ ಆ ಗುಡ್ಡ ಹತ್ತದಾಯಿಲ್ಲ ಅದ್ರ ಪಕ್ಕದ ಗುಡ್ಡ ಹತ್ತೋಕ್ಕಿತ್ತು ಬಟ್ ಆದರೆ ಎಂತ ಅಂತಂದರೆ ಆ ಗುಡ್ಡ ಹತ್ಗಂಡೆ ಮತ್ತೊಂದು ಗುಡ್ಡ ನಾವು ಹತ್ಬೇಕಾಗಿದ್ದ ಗುಡ್ಡನ್ನು ಹತ್ತಕ್ಕು ಇಲ್ಲ ಬೇರೆ ದಾರಿಯೇ ಇಲ್ಲ ಬೇರೆ ದಾರಿ ಇದೆ ಆದ್ರೆ ಅದು ಭಾರೀ ಕಡಿತಾದ್ದು ಯಾರಿಗೂ ಹತ್ತಲಾಗ್ತಿಲ್ಲೆ ಬಹಳ ಹಗ್ಗ ಗಿಗ್ಗೆಲ್ಲ ಕಟ್ಕಂಡು ಹತ್ತಿರೆ ಅಡ್ಡಿಲ್ಲ ಇಲ್ಲ ಅಂತಂದ್ರೆ ಆಗದಿಲ್ಲ ಅದಕ್ಕಾಗಿ ಈಗ ಗುಡ್ಡ ಇಳ್ಯಕ್ಕಲ ಇಳ್ಯಕ್ಕೆ ಶುರು ಮಾಡ್ದ್ಯ ಇಳಿ ಗುಡ್ಡ ಎಲ್ಲ ನೀಟಾಗಿ ಇಳಿದು ಕೊನೆಗೆ ಮತ್ತೊಂದು ಅದೇ ನಾವು ಹತ್ತೋ ಗುಡ್ಡ ಅದೊಂಥರ ಬೋಳ ಇತ್ತು ಇದು ನಾವು ಈಗ ಹತ್ತಿರೋ ಗುಡ್ಡ ಸ್ವಲ್ಪ ಕಾಡೆಲ್ಲ ಇತ್ತು ಕೊನೆಗ್ ಅದು ಸ್ವಲ್ಪ ಬೋಳ ಇತ್ತು ಅದನ್ನೆಲ್ಲ ಹತ್ತಿದ್ಯ ಕೊನೆಗೆ ಮೇಲುಗಡೆ ಅಲ್ಲೊಂದು ದೊಡ್ಡದೊಂದು ಭಗವಧ್ವಜಾನ್ನ ಹಾರಿಸಿ ಕೊನೆಗೆ ಅಲ್ಲಿಂದ ಶರಾವತಿ ನದಿ ಇದೆ ಮುಳ್ಗೋಗಿದ್ದ ಜಾಗ ಎಲ್ಲ ಇತ್ತು ಅಲ್ಲಿ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಖುಷಿ ಸಂತೋಷ ಮಾಡ್ಕಂಡು ಬಿಸ್ಕತ್ತು ಕಾಪಿ ಟೀ ಎಲ್ಲ ಕುಡ್ಕೊಂಡು ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಶ್ಗ್ಯಂಡು ಕೊನೆಗೆ ಅಲ್ಲೊಬ್ಬ ಮಾವ ಕಾಣ್ತಿದ್ದ ಕೆಳಗೆ ಅವನಿಗೆ ಒಂದು ಫೋನ್ ಹೊಡ್ದ್ಯ ಗುಡ್ಡದ ಮೇಲಿಂದ ಆ ಅವ್ನಿಗೆ ಅದು ಹೋಯ್ತು ಅದು ಅವ ಕೊನೆಗೆ ಕೈ ಮಾಡಿದ ನಮಗೆ ಆ ಕೆಳಗೆ ಗುಡ್ಡದ ಕೆಳಗೆ ಗದ್ದೆಯಲ್ಲಿ ಇದ್ಕಂಡು ನಾವು ಗುಡ್ಡದ ಮೇಲಿಂದ ಟಾಟ ಮಾಡ್ತ್ಯ ಕೊನೆಗೆ ಬೈನಾಕಿಲರಲ್ಲೆಲ್ಲ ಫುಲ್ಲು ನಾವು ನೋಡ್ಕೊಂಡು ಹಾಗೆ ಸ್ವಲ್ಪ ಕತ್ಲಾಯ್ತಾ ಹಾಗೆ ನಿಧಾನಕ್ಕೆ ಇಳ್ಕೊಂಡು ಮತ್ತೆ ಗುಡ್ಡ ಹತ್ತಿ ಇಳಿದು ಹಾಗೆ ಕಾರ್ ತಗಂಡು ದೇವಸ್ಥಾನದಲ್ಲೆಲ್ಲ ದೇವ್ಸ್ಥಾನದ ಹತ್ತಿರ ಅಲ್ಲಿ ಭಟ್ರ ಮನೆಯಲ್ಲಿ ಉಪ್ಪಿಟ್ಟು ಕೊನೆಗೆ ಅವಲಕ್ಕಿ ಕೊನೆಗೆ ಮೊಸರೆಲ್ಲ ತಿನ್ಕೊಂಡು ಸ್ವಲ್ಪ ನೀರು ಕಾಪಿಯೆಲ್ಲ ಕುಡ್ಕಂಡು ಹಾಗೆ ಮನೆ ಕಡಿಕ್ ಕಾರ್ ಹತ್ತಿರ ಕಾರ್ ಹತ್ಗಂಡು ಬಂದ್ಯ